ನಮ್ಮ ಧಾರ್ಮಿಕ ಹಬ್ಬಗಳಾದ ಕೃಷ್ಣಾಷ್ಟಮಿ ಮತ್ತು ಗಣೇಶ ಚತುರ್ಥಿ ಹಾಗೇ ದೀಪಾವಳಿಗಳು ಮತ್ತು ಮತ್ತು ಸಂಕ್ರಮಣ ಸಂಕ್ರಾಂತಿ ಮಕರ ಸಂಕ್ರಾಂತಿ ಹಬ್ಬಗಳನ್ನು ಆಚರಿಸ್ತೇವೆ ಮಕರ ಸಂಕ್ರಮಣಕ್ಕೆ ನಾವು ಪೊಂಗಲ್ ಪೊಂಗಲ್ ಅಥವಾ ನಮ್ಮ ಇಲ್ಲಿ ಈ ದಕ್ಷಿಣ ಕನ್ನಡಗಳಲ್ಲಿ ದಕ್ಷಿಣ ಕನ್ನಡದಲ್ಲಿ ನಾವು ಈ ಬ ಸಂಕ್ರಮಣಕ್ಕೆ ದಕ್ಷಿಣ ಕನ್ನಡ ಸಂಕ್ರಮಣಕ್ಕೆ ನಾವು ಪೊಂಗಲ್ ಪೊಂಗಲ್ ಪೊಂಗಲ್ ಮತ್ತು ಪಾಯಸಗಳನ್ನು ಮಾಡಿ ಮತ್ತು ನಾವು ಅಥ್ವಾ ಒಂದು ನಾಲ್ಕೈದು ಬಗೆಯ ಪದಾರ್ತಥಗಳನ್ನು ಮಾಡಿ ಒಂದು ಒಳ್ಳೆಯ ರೀತಿಯ ದೇವ ಇದು ನಮ್ಮ ಕಾಲ ತಿಥಿಯು ಉತ್ತರಾಯಣದಿಂದ ದಕ್ಷಿಣಾಯಕ್ಕೆ ತಿರುಗುವ ಸಮ ತಿರುಗುವ ಸಮಯ ಇದು ಉತ್ತರಾಯಣ ಕಳೆದು ಸಂ ಅದು ನಾನು ಜನವರಿ ಹದಿನಾಲ್ಕರ ಸಮಯ ಅಂದು ಮಕರ ಸಂಕ್ರಮಣ ಯಾಕಂದರೆ ದೇವರು ದಕ್ಷಿಣಾಯನಕ್ಕೆ ಸೂರ್ಯನು ದಕ್ಷಿಣಾಯನಕ್ಕೆ ತಿರುಗುವ ಸಮಯದಲ್ಲಿ ನಮಗೆ ಒಂದು ಋತುಗಳು ಯಾಕಂದರೆ ರಾತ್ರಿ ಜಾಸ್ತಿ ರಾತ್ರಿ ಕಳೆದು ಹಗಲು ರಾತ್ರಿ ಬರುವಂಥ ದಿನಗಳು ಹಾಗಾಗಿ ಆ ದಿವಸ ನಾವು ಸಂಕ್ರಮಣಕ್ಕೆ ಇಲ್ಲಿ ನಮ್ಮ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ತುಂಬ ತಿಂಡಿ ಬಗೆಯ ತಿಂಡಿಗಳನ್ನು ಮಾಡಿ ಅದನ್ನು ನಾವು ಆಚರಿಸ್ತೇವೆ ಹಾಗೇ ಕೃಷ್ಣಾಷ್ಟಮಿ ಕೃಷ್ಣಾಷ್ಟಮಿಯ ದಿವಸ ನಾವು ಕೃಷ್ಣನು ಹುಟ್ಟುವ ಮುಂಚಿನ ದಿವಸ ರಾತ್ರಿ ತುಂಬ ಹಬ್ಬಗಳನ್ನು ಹಬ್ಬಗಳನ್ನು ಆಚರಿಸುವಾಗ ರಾತ್ರಿ ನಾವು ಮೂಡೆ ಸೇಮಿಗೆ ಮತ್ತು ಮತ್ತು ಪಾಯಸಗಳಾದ ಪಾಯಸ ಹಾಲಿನ ಪಾಯಸ ಮಾಡಿ ಅದನ್ನು ರಾತ್ರಿ ಹನ್ನೆ ಅನ್ನೆ ಮುಂಚಿನ ದಿವಸ ಕೃಷ್ಣಾಷ್ಟಮಿಯ ಮುಂದಿನ ದಿವಸ ಮುಂಚಿನ ದಿವಸ ನಾವು ರಾತ್ರಿ ದೇವರಿಗೆ ಅರ್ಪಿಸುತ್ತೇವೆ ನಂತರ ರಾತ್ರಿ ಹನ್ನೆರಡು ಗಂಟೆಯ ಚಂದ್ರನನ್ನು ನೋಡಿ ನಾವು ನಮ್ಮ ದಕ್ಷಿಣ ಕನ್ನಡ ದೈವ ದೈವ ಆರಾಧಿಸುವ ನಾವು ಕ್ಷೇತ್ರಗಳಲ್ಲಿ ದೈವ ದೇವರುಗಳು ಇದ್ದ ಮನೆಯವರು ದೈವ ದೇವರುಗಳಿಗೆ ಆ ತಿಂಡಿಯನ್ನು ಅರ್ಪಣೆ ಮಾಡಿ ಅದನ್ನು ಆನಂತರ ಹನ್ನೆರಡು ಗಂಟೆಯ ನಂತರ ರಾತ್ರಿ ಹನ್ನೆರಡು ಗಂಟೆಯ ನಂತರ ನಾವು ಅದನ್ನು ನಾವು ಸೇವಿಸುತ್ತೇವೆ ಹಾಗೇ ಮರುದಿವಸ ದ್ವಾದಶಿ ಬರುತ್ತದೆ ದ್ವಾದಶಿಯ ದಿವಸ ಮಧ್ಯ ಮಧ್ಯಾಹ್ನ ನಾವು ತುಂಬ ರೀತಿಯ ಪದಾರ್ಥಗಳು ಕಡಲೆ ಹೆಸರು ಹಾಗೆಯೇ ಬೇರೆ ಬೇರೆ ರೀತಿಯ ಒಂದು ನಾಲ್ಕೈದು ಬಗೆಯ ಪದಾರ್ಥಗಳನ್ನು ಮಾಡಿ ಮನೆಯವರೆಲ್ಲರೂ ಒಟ್ಟು ಮಧ್ಯಾಹ್ನ ಮನೆಯವರೆಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡಿ ಒಳ್ಳೆಯ ಸಂತೃಪ್ತಿಯಿಂದ ಊಟ ಮಾಡುವ ಸಂಪ್ರದಾಯಗಳು ನಡೆದು ಬಂದಿರುತ್ತದೆ ಹಾಗೇ ರಾತ್ರಿ ಮತ್ತು ಸಾಯಂಕಾಲ ದೇವರ ಊರುಗಳಲ್ಲಿ ಕೃಷ್ಣ ಮೊಸರು ಕುಡಿಕೆ ಯಾಕಂದರೆ ಕೃಷ್ಣ ದೇವರು ಕೃಷ್ಣ ದೇವರ ಪ್ರೀತಿಯ ಮೊಸರು ಆ ಮೊಸರು ಕುಡಿಕೆ ಉತ್ಸವವನ್ನು ನಾವು ಆಯಾಯ ಊರುಗಳಲ್ಲಿ ಅಥವಾ ಆಯಾ ದೇ ಆ ಊರಿನ ದೇವಸ್ಥಾನ ಮಂದಿರ ಮನೆ ಮಠಗಳಲ್ಲಿ ನಾವು ಮೊಸರು ಕುಡಿಕೆ ಮೊಸರು ಕುಡಿಕೆ ಅಂತ ಹೇಳಿದ್ರೆ ಮಡಿಕೆಗಳಲ್ಲಿ ಬೇರೆ ಬೇರೆ ರೀತಿಯ ಹಾಲು ಹಾಗೆ ಬೇರೆ ಬೇರೆ ರೀತಿಯ ಮೊಸರು ಮಜ್ಜಿಗೆಯನ್ನು ಇಟ್ಟು ಅದನ್ನು ನಮ್ಮ ಯುವಕರು ಅದನ್ನು ಮೇ ಎಷ್ಟೋ ರೀತಿಯ ಮ ಒಂದು ಹತ್ತು ಇಪ್ಪತ್ತು ಇಪ್ಪತ್ತು ಅಡಿ ಎತ್ತರದಲ್ಲಿ ಕಟ್ಟಿ ಅದರ ಮೇಲೆ ನಾವು ತರುಣರು ಮತ್ತು ಮಕ್ಕಳು ಅದರ ಮೇಲೆ ಪಿರಮಿಡ್ಡಿನ ಆಕಾರದಲ್ಲಿ ನಿಂತು ಆಗ ಮಡಿಕೆಯನ್ನು ಒಡೆಯುವ ಸಂಪ್ರದಾಯವು ನಮ್ಮ ಇಲ್ಲಿ ಇದೆ ನಾಡಿನಲ್ಲಿ ಇದೆ ಹಾಗೆ ಹಾಗೆ ಕ ಚೌತಿ ಚೌತಿಯು ಗಣಪತಿಯವರ ಗಣಪತಿಯ ಹಬ್ಬ ಗಣಪತಿ ಚೌತಿಯ ದಿವಸ ಚೌತಿಯ ದಿವಸ ನಾವು ನಮ್ಮ ಈ ದಕ್ಷಿಣ ಕನ್ನಡದಲ್ಲಿ ಹೊಸ ಅಕ್ಕಿ ಊಟ ಮಾಡುವುದು ಅಂತ ಹೇಳ್ತಾರೆ ಯಾಕಂತ ಹೇಳಿದ್ರೆ ಗದ್ದೆಗಳಲ್ಲೆಲ್ಲ ಪೈರು ಪೈರುಗಳು ಬಿತ್ತನೆ ಆಗಿ ಅದರ ಮಳೆಗಾಲದ ಬಿತ್ತನೆ ಆಗಿ ಚೌತಿಯ ದಿವಸ ತೆನೆ ಇಂದ ಗದ್ದೆಯಿಂದ ತಂದು ಅದನ್ನು ದೇವಸ್ಥಾನ ಅಥವಾ ನಮ್ಮ ದೈವ ದೇವಸ್ಥಾನ ಅಥವಾ ನಮ್ಮ ಊರಿನ ಮಂದಿ ಮ ಊರಿನ ಮಂದಿರಗಳಲ್ಲಿ ಹಾಗೂ ನಮ್ಮ ಮನೆಗಳಲ್ಲಿ ಮನೆ ತುಂಬಿಸುವುದು ಆ ಪೈರುಗಳನ್ನು ಆ ಪೈರು ಅದು ತಂದು ನಮ್ಮ ದೇವರ ಎದುರಿನ ತುಳಸಿ ಕಟ್ಟೆಯ ಎದುರಲ್ಲಿ ಇಟ್ಟು ಮತ್ತು ಅದನ್ನು ಆ ಅಲ್ಲಿ ಪೂಜೆ ತುಳಸಿ ಕಟ್ಟೆಯಲ್ಲಿ ಪೂಜೆ ಮಾಡಿ ಅದಕ್ಕೆ ಹಾಲು ಸುರಿದು ಮತ್ತು ಹಾಲು ಮತ್ತು ಹಾಲು ಮತ್ತು ಸೀಯಾಳ ಅದನ್ನು ನೀ ತೀರ್ಥಗಳನ್ನು ಸುರಿದು ಮತ್ತು ಮನೆಯ ಒಳಗೆ ತಂದು ದೇವರ ಕೋಣೆಯಲ್ಲಿ ಇಟ್ಟು ಅದಕ್ಕೆ ಪೂಜೆ ಮಾಡಿ ಅದನ್ನು ನಮ್ಮ ಮನೆಯ ಭಾಗ ಮನೆಯ ತುಂಬ ಭಾಗ ಭಾಗಗಳಲ್ಲಿ ಕಟ್ಟುವಂಥ ಒಂದು ಸಂಪ್ರದಾಯ ಇದೆ ಹಾಗೇ ಆ ಮಧ್ಯಾಹ್ನ ಅದರ ಅದರ ಬಂದ ಹೊಸ ಅಕ್ಕಿಯಿಂದ ಹೊಸ ಅಕ್ಕಿ ಊಟ ಮಧ್ಯಾಹ್ನ ಒಂದು ಊಟ ಮಾಡಿ ನಮ್ಮ ಮನೆಯ ಎಲ್ಲರೂ ಹಿರಿಯರ ಸಮಕ್ಷಮದಲ್ಲಿ ಹಿರಿಯರ ಒಟ್ಟಿಗೆ ಸಮಕ್ಷಮ ಎಲ್ಲರೂ ಎಲ್ಲರೂ ಊಟ ಮಾಡುವ ಒಂದು ಸಂಪ್ರದಾಯ ಇದೆ ಈ ಊಟಕ್ಕೆ ಸುಮಾರು ಕಡಿಮೆ ಎಂದರೂ ಒಂದು ಏಳು ಬಗೆಯ ಪದಾರ್ಥಗಳು ಹಾಗೇ ಪಾಯಸ ಅನ್ನ ಎಲ್ಲ ತಯಾರಿಸಿ ನಾವು ಎಲ್ಲರೂ ಒಟ್ಟಿಗೆ ಸೇರಿ ಹೆಸರು ಹೇಳಿ ಅವು ಅದರ ಆ ಆ ಪದಾರ್ಥಗಳ ಹೆಸರು ಹೇಳಿ ಮತ್ತು ಎಷ್ಟು ಬಗೆ ಎಂದು ಲೆಕ್ಕ ಮಾಡಿ ನಾವು ಹಿರಿಯವರಲ್ಲಿ ಎಲ್ಲ ಹೊಸ ಅಕ್ಕಿ ಊಟ ಮಾಡುತ್ತೇವೆ ಎಂದು ಹೇಳಿ ನಾವು ಊಟ ಮಾಡುವ ಸಂಪ್ರದಾಯವು ನಡೆದುಕೊಂಡು ಬಂದಿರುತ್ತದೆ ಹಾಗೇ ಚ ದೀಪಾವಳಿ ದೀಪಾವಳಿ ಯಾಕಂದರೆ ಶ್ರೀ ಕೃಷ್ಣ ಪರಮಾತ್ಮನು ನರಕಾಸುರನನ್ನು ವಧೆ ಮಾಡಿದ ದಿವಸ ಅದಕ್ಕೆ ನರಕ ಚತುರ್ದಶಿ ಅವಾಗ ಕೃಷ್ಣ ನರಕ ಚತುರ್ದಶಿಯ ದಿವಸ ಬೆಳಗ್ಗೆ ನರಕ ಚತುರ್ದಶಿಯ ದೀಪ ದೀಪಾವಳಿಯ ದಿವಸ ಬೆಳಗ್ಗೆ ನಾವು ಬಿಸಿ ಬಿಸಿ ಮೈ ಕೈ ಕೈ ಮೈ ಕೈಗಳಿಗೆ ಎಲ್ಲ ಎಳ್ಳೆಣ್ಣೆ ಎಳ್ಳೆಣ್ಣೆಯನ್ನು ನಮ್ಮ ಹಿರಿಯರು ನಮ್ಮ ಮಕ್ಕಳಿಗೆ ಮತ್ತು ನಾವು ನಮಗೆ ಮೈಗೆಲ್ಲ ಹಚ್ಚಿಕೊಂಡು ಹಾಗೇ ಬೆಳಗ್ಗೆ ಬೆಳಗ್ಗಿನ ದಿವಸ ಮುಂಜಾನೆ ದೆ ನಾವು ಒಂದು ಎಲ್ಲರೂ ಊಟ ಮಾಡು ಸ್ನಾನ ಮಾಡುವಂಥ ಸ್ನಾನ ಮಾಡುವಂಥ ಸಂಪ್ರದಾಯವು ನಡೆದುಕೊಂಡು ಬರ್ತಿದೆ ಹಾಗೇ ಆ ದಿವಸ ಮರುದಿವಸ ದೀಪಾವಳಿ ಅಮಾವಾಸ್ಯೆ ಅಮಾವಾಸ್ಯೆ ದಿವಸ ದೀಪಾವಳಿ ನಮ್ಮ ಊ ಊರಿನ ನಮ್ಮ ಊರಿನ ಗೋವುಗಳಿದ್ದರೆ ಗೋವುಗಳಿಗೆ ಒಂದು ಅವುಗಳ ಪೂ ಅವರ ಪೂಜೆ ಮಾ ಸಾಯಂಕಾಲ ದಿವಸ ಮಧ್ಯ ಮಧ್ಯಾಹ್ನ ಮಧ್ಯಾಹ್ನ ದಿವಸ ಊರಿನ ಎಲ್ಲ ದೇವರುಗಳಿಗೆ ಪೂಜೆ ಮಾಡಿ ಸಾಯಂಕಾಲ ದಿವಸ ಗೋವುಗಳಿಗೆ ಒಂದು ತಿಂಡಿ ತಿನಿಸು ದೋಸೆಗಳನ್ನು ತಯಾರಿಸಿ ಅವುಗಳಿಗೆ ಒಂದು ಅಲಂಕಾರ ಮಾಡಿ ಅವುಗಳಿಗೆ ಬಣ್ಣ ಹಚ್ಚಿ ಹೂವುಗಳನ್ನು ಅಲಂಕಾರ ಮಾಡಿ ಅವರಿಗೆ ಅವರ ಗೋವುಗಳ ಪೂಜೆ ಮಾಡಿ ಮತ್ತು ಅವರಿಗೆ ತಿಂಡಿ ತಿನಿಸುಗಳನ್ನು ತಿನ್ನುವ ಒಂದು ಸಂಪ್ರದಾಯವಿರುತ್ತದೆ ಮತ್ತು ಮರು ಲಕ್ಷ್ಮಿ ಪೂಜೆ ಲಕ್ಷ್ಮಿ ಪೂಜೆ ಅಂದರೆ ಊರಿನ ಎಲ್ಲ ಊರಿನ ಎಲ್ಲ ಚ ಊರಿನ ಎಲ್ಲ ಅಂಗಡಿಗಳಲ್ಲಿ ನೀವು ಲಕ್ಷ್ಮಿ ಪೂಜೆ ಅದು ಲಕ್ಷ್ಮಿ ಪೂಜೆ ಮತ್ತು ದೆ ಅಂಗಡಿ ಪೂಜೆ ಮರು ದಿವಸ ಅಂಗಡಿ ಪೂಜೆಯನ್ನು ನಾವು ಆಚರಣೆ ಮಾಡಿಕೊಂಡು ಬರುತ್ತಿದ್ದೇವೆ ಆ ದಿವಸ ಎಲ್ಲರಿಗೆ ನಮ್ಮ ದೆ ನಮ್ಮ ಅಂಗಡಿಯ ಮಾಲೀಕರು ಕೆಲಸದವರಿಗೆ ಒಂದು ಬೋನಸ್ ವೇತನ ಮತ್ತು ಅವರಿಗೆಲ್ಲ ಸಿಹಿ ತಿಂಡಿ ಎಲ್ಲ ಎಲ್ಲ ಬರೀ ಅವರ ಗ್ರಾಹಕರಿಗೆ ಎಲ್ಲರಿಗೆ ಒಂದು ಸಿಹಿ ತಿಂಡಿ ಹಂಚುವ ಸಂಪ್ರದಾಯವು ಇರುತ್ತದೆ ಮತ್ತು ಇಷ್ಟು ಒಳ್ಳೆಯ ತುಂಬ ತುಂಬ ಕ ಹಬ್ಬಗಳು ಒಂದೊಂದು ರೀತಿ ನಮ್ಮ ದೇಶದ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯ ಹಬ್ಬಗಳನ್ನು ನಾವು ಆಚರಿಸ್ತೇವೆ ಅದನ್ನು ಸಂಪ್ರದಾಯ ಬದ್ಧವಾಗಿ ಆಯಾ ಆಯಾ ಕಾಲಕ್ಕೆ ಸರಿಯಾಗಿ ನಾವು ಆಚರಣೆ ಮಾಡುತ್ತಾ ಬಂದಿರುತ್ತೇವೆ ಹಾಗೇ ತುಳಸಿ ದೀಪಾವಳಿ ಕಳೆದು ಒಂದು ಹನ್ನೆರಡು ದಿವಸ ನಂತರ ತುಳಸಿ ಪೂಜೆ ತುಳಸಿ ದೇವಿಯ ತುಳಸಿ ಕಟ್ಟೆಯಲ್ಲಿ ತುಳಸಿ ಕಟ್ಟೆ ಹಾಗೇ ದೀಪಾವಳಿ ಚೌತಿಯ ದಿವಸ ತುಳಸಿಕಟ್ಟೆಗೆ ಆಯಾ ಊರಿನಲ್ಲಿ ಕೆಲವು ಕಡೆಯಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಗಣೇಶನನ್ನು ಇಟ್ಟು ಗಣೇಶನಿಗೆ ಪೂಜೆ ಮಾಡಿ ಅಲ್ಲಿಯೂ ಅವರು ಆ ಗಣೇಶನನ್ನು ವಿಸರ್ಜನೆ ಮಾಡುವ ಒಂದು ಕಾರ್ಯಕ್ರಮವೂ ನಡೆದುಕೊಂಡು ಬಂದಿರುತ್ತದೆ ಮತ್ತು ತುಳಸಿ ಕಟ್ಟೆಯಲ್ಲಿ ಚೌತಿ ಬಡಿಸುವುದು ಅಂತ ಹೇಳ್ತಾರೆ ಕ ನಾನು ತುಳಸಿಯ ನಾಲ್ಕು ಕಡೆಗೆ ಕಬ್ಬು ಕಬ್ಬು ಕಬ್ಬನ್ನು ಕಟ್ಟಿ ಅದನ್ನು ಪೂಜೆ ಮಾಡುತ್ತಾ ಇದ್ದೇವೆ ಹಾಗೇ ತುಳಸಿ ಪೂಜೆ ದಿವಸವೂ ಹಾಗೆ ತುಳಸಿ ಕಟ್ಟೆಯ ತುಳಸಿ ವಿಶೇಷ ಪೂಜೆ ನಡೆದು ಬಂದಿರುತ್ತದೆ ಹಾಗೆ ದೀಪಾವಳಿ ಸಮಯಕ್ಕೆ ಮನೆ ಮನೆಗಳಲ್ಲಿ ಸುತ್ತ ಮನೆಯ ಸುತ್ತವು ಹಣತೆಯನ್ನು ಹಚ್ಚಿ ಅದು ಹಣತೆಯನ್ನು ಹಚ್ಚಿ ಹಾಗೆಯೇ ದೀಪಗಳನ್ನು ಹಚ್ಚಿಸಿ ಮತ್ತು ಲೈಟುಗಳನ್ನು ಹಚ್ಚಿ ಅದನ್ನು ಆಚರಿಸುವ ಸಂಪ್ರದಾಯವು ನಮ್ಮ ನಮ್ಮ ನಡೆದುಕೊಂಡು ಬಂದಿರುತ್ತದೆ ಮತ್ತು ದೆ ತುಳಸಿ ಪೂಜೆ ದಿವಸ ಕೂಡ ತುಳಸಿಗೆ ಪೂಜೆ ಮಾಡಿ ತುಳಸಿಯನ್ನು ತುಳಸಿಯನ್ನು ದೆ ತುಳಸಿಕಟ್ಟೆಯಲ್ಲಿ ತುಳಸಿ ದೇವಿಯನ್ನು ಆರಾಧಿಸಿ ಹಾಗೇ ನಮ್ಮ ತುಳಸಿ ನಮ್ಮ ಎದುರು ತುಳಸಿ ಕಟ್ಟೆಯ ಎದುರಲ್ಲಿ ನಾವು ಎಲ್ಲರೂ ಧಾರ್ಮಿಕತೆಯಿಂದ ಭಜನೆ ಪೂಜೆ ಮಾಡಿ ಸಂಪ್ರದಾಯದಿಂದ ಪಾಲಿಸಿಕೊಂಡು ಮತ್ತು ಆ ಸ ರಾತ್ರಿ ನಮಗೆಲ್ಲರಿಗೂ ಒಂದು ವಿಶೇಷ ಊಟವನ್ನು ನೀಡುವ ಸಂಪ್ ಊರಿನ ಎಲ್ಲ ಎಲ್ಲರನ್ನು ಕರೆದುಕೊಂಡು ಕೆಲವು ಮನೆ ಮನೆಗಳಲ್ಲಿ ಕರೆದುಕೊಂಡು ಅವರನ್ನೆಲ್ಲ ಅವರಿಗೆ ಆತಿಥ್ಯ ಮಾಡಿ ಅವರಿಗೆ ಊರಿನವರು ತಿಂಡಿ ಮತ್ತು ಊಟವನ್ನು ನಾವು ನಡೆಸಿಕೊಂಡು ಅವರಿಗೆ ಬಡಿ ಬಡಿಸಿ ಅವರನ್ನು ಸಂತುಷ್ಟ ಸಂತುಷ್ಟರಾಗಿ ಭಕ್ತಿ ಪ್ರಧಾನವಾಗಿ ಅವರನ್ನು ನಾವು ಬೀಳ್ಕೊಡುವ ಒಂದು ರೀತಿಯಲ್ಲಿ ಈ ರೀತಿಯಲ್ಲಿ ನಮ್ಗೆ ತುಂಬ ಹಬ್ಬಗಳನ್ನು ನಾವು ಆಚರಿಸುತ್ತಾ ಬಂದಿದ್ದೇವೆ